ನಾನು ವೃತ್ತಿ ಮಾಡೋದಕ್ಕಿಂತ ನಾನು ಏನು ವೃತ್ತಿ ಮಾಡ್ತಾಯಿದ್ದೀನಲ್ಲ ನಾನು ಮೊಬೈಲ್ ರಿಪೇರಿ ಆದರೂ ಈಗ ನಾವೇನು ಊಟ ಮಾಡ್ತೀವಿ ನೊಡು ಆ ವೃತ್ತಿ ಒಂಥರಾ ನಮ್ಮ ಅಳಿಯ ಒಬ್ಬನು ಮಾಡ್ತಾನೆ ಅಡುಗೆ ಕೆಲಸ ಮಾಡ್ತಾನೆ ಅವ್ನು ಮದುವೆಯಲ್ಲಾಯ್ತು ಅದಿದೆಲ್ಲ ಆಯಿತು ಒಂಥರ ಸಮಾರಂಭಗಳಲ್ಲೆಲ್ಲಾ ಅಡುಗೆಲ್ಲೆಲ್ಲ ಅವನ್ನೆಲ್ಲ ಮಾಡ್ತಾನೆ ಅವ್ನ ಜೊತೆ ಅಡುಗೆ ನಾನು ಆವಾಗಾವಾಗ ಕಲಿಯೋಕೋಗ್ತಾ ಇರ್ತೀನಿ ಅವ್ನ ಜೊತೆ ಮಾಡೋಕುನೂ ಹೋಗ್ತಾ ಇರ್ತೀನಿ ಕಲಿಬೇಕಂತನೂ ಹೋಗ್ತಾ ಇರ್ತೀನಿ ಹೋಗ್ಬೇಕಾರೆ ಅನ್ನಸ್ತದೆ ಅವನು ಚೆನ್ನಾಗ್ ಅಡುಗೆ ಮಾಡ್ತಾನೆ ಯಾಕಂದ್ರೆ ಅಡುಗೆ ಮಾಡೋದು ಹೇಗಿರತ್ತಂದ್ರೆ ಎಷ್ಟು ಮನುಷ್ಯ ಖುಷಿಯಾಗಿರ್ತಾನೊ ಎಷ್ಟು ಸಂತೋಷವಾಗಿ ಅಡುಗೆ ಮಾಡ್ತಾನೊ ಮನಸ್ಪೂರ್ವಕವಾಗಿ ಮಾಡ್ತಾನೆ ಅದೊಂಥರಾ ಅಡುಗೆ ಮಾಡೋದರಲ್ಲಿ ತುಂಬ ಏನನಿಸುತ್ತೆ ಊಟದಲ್ಲಿ ರುಚಿ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಅವಾಗೆಲ್ಲ ನಮ್ಮ ನಮ್ಮ ಅಪ್ಪಾಜಿ ನಮ್ಮ ತಾಯೋರೆಲ್ಲ ಹೇಳ್ತಾಯಿದ್ರು ಹೇಗಂದ್ರೆ ಹಿಂದಿನ್ ಕಾಲದಾಗ ಯಾವುದಾದ್ರು ಸಮಾರಂಭಗಳು ಬಂದರೆ ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ದರು ಮನೆಯವರು ದೊಡ್ಡ ದೊಡ್ಡ ಸಮಾರಂಭ ಬಂದರೆ ಮನೆಯವರೆಲ್ಲಾ ಎನ್ನೋಕ್ಕಿಂತ ಮನೆ ಸುತ್ತ ಮುತ್ತಲ ಜನ ಹಳ್ಳಿಯ ಎಲ್ಲ ವಾತಾವರಣವಿತ್ತು ಎಲ್ಲ ಮನೆ ಅವರೆಲ್ಲಾ ಬಂದು ಮನೆ ಪಕ್ಕ ಎಲ್ಲರು ಬಂದು ಚೆನ್ನಾಗಿದ್ದು ಮಾತಾಡ್ಕೋತ ನಕ್ಕಾಡ್ಕೋತ ಎಲ್ಲರೂ ಅಡುಗೆ ಮಾಡ್ತಾಯಿದ್ದರು ಆವಾಗೆಲ್ಲ ಅಡುಗೆ ಮಾಡ್ಬೇಕರೆ ತುಂಬ ರುಚಿಯಾಗಿ ಮಾಡೋದು ಕಟ್ಟಿಗೆ ಒಲೆಯಲ್ಲಿ ಮಾಡೋದು ಒಬ್ರಿಗೊಬ್ಬರು ಮಾತಾಡ್ಕೋತಾ ನಗಾಡ್ತ ನೀವು ಬೀಗ್ರಾಯ್ತು ಅಣ್ಣ ತಮ್ಮ ಅವ್ರು ಇವ್ರು ಏ ನೀ ಹಾಗೆ ಹೀಗೆ ಅಲ್ಲಿ ಒಂಥರಾ ನಕಲಿ ಮಾಡೋದು ಅದು ಇದು ಮಾಡೋದು ಮಾಡ್ಕೊತಾ ನಾವು ಒಬ್ಬರಿಗೆ ಒಬ್ಬರಿಗೆ ಒಂಥರಾ ಛೇಡ್ಸೋದು ಮಾಡೋದು ಏಯ್ ನೀ ಇದು ಮಾ ಆಮೇಲೆ ಕೆಲಸ ಮಾಡ್ಬೇಕಾರ್ ಮಾತ್ರ ಏನೇನು ಮಾಡ್ಬೇಕ್ ಅದು ಮಾಡಿಕೊಡ್ತಾ ಇದ್ದರು ಬಟ್ ಮಾತಾಡ್ತಾ ಮಾಡೋದು ಒಂಥರಾ ಖುಷ್ ಖುಷಿಯಾಗ್ ಮಾತಾಡೋದು ಹಾಗಾಗಿ ಹಿಂದಿನ ಕಾಲ್ದಾಗ ಅಡುಗೆ ಮಾಡ್ಬೇಕಾರೆ ಮಾಡಿದ ಅಡುಗೆ ಹೇಗಿರತ್ತಪ್ಪಾ ಅಂದ್ರೆ ತುಂಬ ರುಚಿ ಇರೋದು ಅದು ಹೇಗಿದ್ರೆ ಹಿಂದಿನ್ ಕಾಲ್ದಲ್ಲಿ ಹೇಗಿತ್ತಂದ್ರೆ ಕಟ್ಟಿಗೇಲ್ ಮಾಡ್ತಾ ಇದ್ದರು ಒಂದು ಈ ಅಡುಗೆ ಮಾಡ್ಬೇಕಾರೆ ಮನುಷ್ಯನ ಭಾವನೆಗಳು ಇರ್ತದಲ್ಲ ತಲೆಯಲ್ಲಿ ವಿಚಾರಗಳಿರ್ತಾವಲ್ಲ ಆ ಅಡುಗೆ ಮಾಡೋ ಎಫರ್ಟ್ನಾಗೇನು ಆ ಅಡುಗೆ ಮಾಡ್ತಾರಲ್ಲ ಅದ್ರ ಮೇಲೆನಾರಾ ಅವರು ಎಫರ್ಟ್ ಅಂತಾರೆ ಈ ಎಫರ್ಟ್ ಅಂದರೆ ಈ ಪ್ರಯತ್ನಗಳಿರ್ತಾವೆ ನೋಡಿ ಈ ಅಡುಗೆ ಮಾಡೊ ಹೊತ್ನಾಗ ಇದು ಹೇಗಾಗುತ್ತೋ ಏನೋ ಇದು ಹೇಗಾಗುತ್ತೆ ಹಾಗ್ ಅನ್ಕೊಳೋದ್ಕಿಂತ ಪ್ರೀತಿಯಿಂದ ನಾವ್ ಮಾಡ್ಕೊತಾ ಹೋದ್ರೆ ಅದು ಹೇಗೆ ಇದ್ದಿದ್ದು ಏನೋ ಆಗಿ ಅದು ಪ್ರೀತಿಯಿಂದ ಮಾಡಿ ಯಾವಾಗ್ಲೂ ರುಚಿ ಇರ್ತದಂತ ಹೇಳ್ತಾರೆ ಅದು ರುಚಿ ಯಾಕಾಗತ್ತಂದರೆ ಕೆಲವರು ಕೆಲವೊಬ್ರ ಕೈಯಲ್ಲಿ ತುಂಬ ರುಚಿಯಾಗಾಗಿ ನಮ್ಮ ನಮ್ಮ ತಾಯೋರಿದ್ರಲ್ಲ ಅವ್ರ ಕೈ ಹೇಗಂದ್ರೆ ಅವರು ಮಾಡಿದ ಅಡುಗೆ ಯಾರಾದರೂ ನಮ್ಮನ್ನ ನಮ್ಮ ಮನೆಯಾಗ್ ಬಂದ ಅತಿಥಿಗಳಾಯ್ತು ಯಾರಾಯ್ತು ತುಂಬ ಮ ಊಟ ಮಾಡಿಬಿಟ್ಟು ಎಷ್ಟು ಛಂದ ಮಾಡ್ತಾರೆ ನಿಮ್ಮಅವ್ವ ಎಷ್ಟು ಛಂದ ಮಾಡ್ತಾಳೆ ನಿಮ್ಮಅವ್ವ ಅಂತಿದ್ದರು ಯಾಕಂದರೆ ನಾವು ಏನು ಸ ನಮ್ಮ ತಾಯೋರ್ ಯಾವಾಗಲೂ ಅಡುಗೆ ಮಾಡ್ಬೇಕಾರ ತುಂಬ ಖುಷ್ ಖುಷಿಯಾಗಿ ಮಾಡೋರು ಆ ಥರ ಎಲ್ಲ ಮಾಡ್ತಿರಬೇಕಾರೆ ಅವರು ಹೇಗಂದ್ರೆ ಅವ್ರ ಭಾವನೆಗಳು ಕೆಟ್ಟ ಭಾವ ಏನು ಅಡುಗೆ ಮಾಡ್ಬೇಕಾರ್ ತುಂಬ ಖುಷಿಯಾಗಿ ಅಂದರೆ ಭಾವನೆಗಳು ಚೆನ್ನಾಗಿರ್ಬೇಕು ಅಡುಗೆ ಮಾಡೋ ಹೊತ್ನಾಗ ತಲೆಯಲ್ಲೇನು ಚಿಂತೆಗಳಿರಬಾರ್ದು ಆ ಥರ ಈ ಥರಾ ಚಿಂತೆಗಳಿರಬಾರ್ದು ಅಂದರೆ ಮಾಡಿದ್ರೆ ಮಾತ್ರ ತುಂಬ ರುಚಿ ಆಗುತ್ತೆ ಅಂತ ಕೇಳಿದ್ದೆ ಹಾಗಾಗಿ ನಮ್ಮ ತಾಯೋರು ಯಾವಾಗಲೂ ಅಡುಗೆ ವಿಚಾರದಾಗ ತುಂಬ ಇದು ಅಡುಗೆ ಮಾಡೊ ಹೊತ್ತಿಗೆನಾ ಅಷ್ಟೇ ಯಾವುದೇ ಏನೇ ಬೇಯ್ಸಿದ್ರೂನೂ ಚೆನ್ನಾಗೆ ಬೇಯಿಸೋರು ಅದರ ಜೊತೆ ಏನಾರ ಸಮಾರಂಭಗಳ್ ಬಂತಂದರೆ ಎಲ್ಲರೂ ಸೇರಿ ಮನೆಯವರೀಗ ನಮ್ಮ ಅಕ್ಕಾವ್ರು ತಂಗೀರು ಯಾರೋ ಮದ್ವೆಗೆ ಹೋಗಿರ್ತಾರೆ ಅವ್ರು ಬರೋದು ನಮ್ಮ ಬೀಗರು ನಮ್ಮ ಮಾವನವ್ರೆಲ್ಲ ಸೇರಿ ನಗಾಡ್ಕೊತಾ ಮಾಡ್ಕೊತಾ ಅಡುಗೆ ಮಾಡ್ತಾಯಿದ್ದರೆ ಅದು ಒಂಥರ ತುಂಬ ಖುಷಿ ಕೊಡೋದು ಅವಾಗೆಲ್ಲ ಈಗಿನ ಕಾಲ್ದಾಗ ಏನಿಲ್ಲ ಯಾಕಂದ್ರೆ ಈಗೆಲ್ಲಾ ಒಂದು ಸಮಾರಂಭ ಚಿಕ್ಕ ಸಮಾರಂಭ ಇದ್ದರೆ ಸಹಿತ ಆ ಅಡುಗೆ ಮಾಡೋ ಗ್ರೂಪ್ ಇರುತ್ತೆ ಅಂತ ಹೇಳ್ತಾರ ಆ ಅಡುಗೆ ಮಾಡ್ಬೇಕಾರ್ ಅಡುಗೆ ಮಾಡೋನು ಹೆಚ್ಚೋನು ಆ ಬೆರೆ ಒಲೆ ಮೇಲ್ ಕೆಲಸ ಮಾಡೋನು ಆಮೇಲೆ ತೊಳೆಯೋದ್ರಿಂದ ಹಿಡಿದು ಇವು ಅಡುಗೆ ಬಡ್ಸೋರವರ್ಗು ಎಲ್ಲರೂ ಒಂದು ಸಟ್ಟೇ ಇರುತ್ತೆ ಇವಾಗ ಈಗೆಲ್ಲ ಏನಿಲ್ಲ ಯಾರೂ ತಲೆಕೆಡಿಸ್ಕೋಳಲ್ಲ ಫಂಕ್ಷನಲ್ಲಿ ಎಲ್ಲರೂ ಫಂಕ್ಷನಾಗಿರ್ತಾರೆ ಬೀಗರೇ ಬರಬೇಕು ಊಟ ಮಾಡ್ಬೇಕು ಹೋಬೊಕು ಇಷ್ಟೇ ಯಾಕಂದ್ರೆ ಅವಾಗೆಲ್ಲ ಬಂಧು ಬಳಗ ಅಂತ ಇರ್ತಿತ್ತು ಅವಾಗೆಲ್ಲ ನಮ್ಮವ್ರ ಕರಿಬೇಕು ಎಲ್ಲರೂ ಬಂದ ಆಮೇಲೆ ಇನ್ನೊಂದೇನಂದರೆ ಬಂಧುಗಳೇ ಇರಲಿ ಈಗ ಒಂದು ಏನಾದ್ರು ಮದುವೆ ಇತ್ತಂದ್ರೆ ಬಂಧುಗಳಾಯ್ತು ಮನೆ ಹತ್ರ ಇರೋರೆಲ್ಲ ಏ ಅವ್ರ ಮದುವೆ ಐತಪ್ಪ ಅವ್ರ ಮನೆಗೋಗಿ ಎಲ್ಲ ನೋಡಿ ಅವ್ರ ಮನೆಗೋಗಿ ನಾ ಎಲ್ಲ ಮಾಡ್ಬೇಕಪ್ಪ ನಾವೂ ಮಾಡ್ಲಿಲ್ಲಾಂದ್ರೆ ನಮ್ಮೋರಂತ ತಿಳ್ಕೊತಿದ್ರ ಅವಾಗೆಲ್ಲ ನಾವು ನಮ್ಮೋರು ನಮ್ಮಮನೇವ್ರು ನಮ್ಮಮನೇಹತ್ರ ಇರೋರು ಅಂತ ಅವಾಗೆಲ್ಲ ನಾವೆಲ್ಲ ನಿಜಾ ಹೇಳ್ಬೇಕು ಅಂದರೆ ಈ ಜಾತಿ ವಿಷಯ ಅಂತ ಬಂದಾಗ ನಾವು ಓಣಿಯಾಗೆಲ್ಲಾ ನಾವೆಲ್ಲ ವಿಚಾರ ಮಾಡ್ತಿದ್ದಿಲ್ಲ ನಮ್ಮ ಹಳೇ ಮಂದಿಯಾದ್ರೂವೇ ಹೊರಗಡೆ ಮಾಡ್ತಿದ್ದರು ಬಟ್ ಓಣಿಯಲ್ಲಿದ್ದಾಗ ಯಾರೂ ತಲೆಕೆಡಿಸ್ಕೊತಿಲ್ಲ ಎಲ್ಲರೂ ಕೂಡ್ ಮಾಡೋದು ಯಾವುದೇ ವ್ಯಕ್ತಿ ಆ ಥರ ಎಲ್ಲ ನಮ್ಮಮನೆಲ್ಲಿ ನಮ್ಮ ತಾಯವರು ನೋಡಿಲ್ಲ ಯಾಕಂದರೆ ಅವರು ಯಾವಾಗಲೂ ಮನುಷ್ಯಾಗ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾಯಿದ್ದರು ನಮ್ಮಮನೆಲ್ಲಿ ಹೀಗಾಗೀ ಅವರು ಹೇಗಂದ್ರೆ ನಮ್ಮಮನೆಲ್ ಅವರೆಲ್ಲ ಹಿರಿಯರಾಯ್ತು ಯಾರಾಯ್ತು ಹಬ್ಬ ಸಮಾರಂಭ ಏನವೇ ಯಾರನ್ನೇ ಕರೆಯುವ ಬಂಧುಗಳಾತು ಈಗ ಮನೆ ಸುತ್ತ ಮುತ್ತ ಎಲ್ಲರೂ ಬಂದು ಏ ಅವ್ರ ಮನೆಯಾಗ್ ಒಂದು ಕಾರ್ಯಕ್ರಮ ಇದೆ ನಾವೆಲ್ಲರೂ ಹೋಗ್ ನಿತ್ಕೊಂಡ್ ಮಾಡ್ಬೇಕು ಮಾಡ್ಬೇಕು ಅಂದರೆ ಪ್ರತಿಯೊಂದು ಬೆಳಗ್ಗಿಂದ ಅವರೇನಪ್ಪ ಹೆಣ್ಣುಮಕ್ಕೆಲ್ಲಾ ಬರೀ ಅಡುಗೆ ಕೆಲಸ ವಹಿಸೋರು ಗಂಡುಮಕ್ಳೆಲ್ಲಾ ಏನು ಬೇಕಾ ಬೇರೆ ಕೆಲಸ ನೊಡೋರು ಈ ಥರ ಎಲ್ಲ ಎಲ್ಲಾರ ಹೆಣ್ಮಕ್ಕಳು ನಗಾಡ್ಕೋತಾ ನಕ್ಕೊತ ಹಾಗೆ ಹೀಗೆ ಅನ್ಕೋತ ಚೇಷ್ಟೆ ಮಾಡ್ಕೊತ ಅಡುಗೆ ಮಾಡಿದ್ದು ಪ್ರೀತಿಯಿಂದ ಅಡುಗೆ ಮಾಡ್ತಿದ್ರು ಖುಷ್ ಖುಷಿಯಾಗ್ ಮಾಡ್ತಿದ್ದರಲ್ಲ ಅವಾಗೆಲ್ಲ ಒಂಥರ ನಮಗೆಲ್ಲ ಏನು ಅನ್ನಿಸ್ತದಾ ಅದೆಲ್ಲ ಅಡುಗೆ ತುಂಬ ರುಚಿಕರವಾಗಿರೋದು ಯಾವುದೇ ಸಮಾರಂಭ ಹೇ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಊಟ ಇದನ್ನೇ ಹೇಳ್ತಿದ್ರು ಈಗೆಲ್ಲ ಹಾಗಲ್ಲ ಮಾರಾಯಾ ಊಟಕ್ಕೋಗಿದ್ನೋ ಅದು ಹಾಗ್ ಜಾಸ್ತಿ ಆಗೈತಿ ಇದು ಉಪ್ಪಾಗೈತಿ ಇದು ಜಾಸ್ತಿ ಖಾರ ಆಗೈತಿ ಈ ಥರ ಅಂದ್ರೆ ಈಗೊಂಥರಾ ಹೇಗಪ್ಪಾ ಅಂದ್ರೆ ಅಡುಗೆ ಟೆಂಡರ್ ಟೆಂಡರ್ ಟೈಪ್ ಆಗಿಬಿಟ್ಟವೀಗ ಯಾರು ಚೆನ್ನಾಗ್ ಅವ್ರ ಯಾ ಗ್ರೂಪ್ ಕೊಡೋಣಪ್ಪಾ ಅವರಾ ಅಸಲಾ ಇಷ್ಟೈತಿ ರೀ ರಿವ್ಯೂಸ್ ಅವನ್ನೆಲ್ಲ ಯಾಕಂದ್ರೆ ಈಗ ಹೆಂಗೈತಿ ಅಂದರೆ ಅಡುಗೆ ಮಾಡೋರು ಹೆಂಗಾಗ್ಯಾದ ಹೆಂಗಾಗ್ಬಿಟ್ಟಾರಂದ್ರೆ ಅದನ್ನು ಮಾಡ್ಬೇಕು ಇಡ್ಬೇಕು ಹೋಬಕು ಅವ್ರ ಕೆಲಸಾ ಅಷ್ಟೆಯ ಅವ್ರು ಪ್ರೀತಿಯಿಂದ ಮಾತಾಡೋದೆಲ್ಲಾ ಅವ್ರಿಗೆ ಅಡುಗೆ ಮಾಡೋರು ಯಾವಾಗಲೂ ಖುಷಿ ಇರ್ಬೇಕು ಪ್ರೀತಿಯಿಂದ ಮಾತಾಡ್ಬೇಕು ಅಂದರೆ ಮಾತ್ರ ಅಡುಗೆ ಚೆನ್ನಾಗಾಗುತ್ತೆ ಅಂತ ನಮ್ಮ ಫಸ್ಟ್ ರೀಸನ್ ನಮ್ಮ ತಂದೆ ಅಥ್ವಾ ನಮ್ಮಅಪ್ಪ ತಾಯೋರಿಂದೆ ನಮ್ಮ ಹಿರಿಯರೆಲ್ಲಾ ಹೇಳ್ತಾಯಿದ್ದರು ಅದಕ್ಕೆ ಹೇಳಿದೆನಲ್ಲಾ ಮನಸಿನ ಭಾವನೆ ಎಷ್ಟು ಮ ನಮ್ಮ ಖುಷಿಯಾಗಿರ್ತೀವಿ ಅಷ್ಟು ಅಡುಗೆ ಮಾಡೋರು ಅವರು ಅಡುಗೆ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಾಗತ್ತಂತ ಕೇಳ್ಪಟ್ಟಿದ್ದೀನಿ ಯಾಕಂದರೆ ನಾವು ಹಿಂದಿನ ಕಾಲದಾಗೆ ಮಾಡ್ತಕ್ಕಂಥ ಅಡುಗೆ ನಮ್ಮವರಿದ್ದ ರೀತಿ ಈಗಿನವರು ಮಾಡ್ತಾರೆ ಯಾರಾದರೂ ಬಂದರೆ ಮನೆಗೆ ಏಯ್ ಏಯ್ ಇವ್ರು ಯಾಕಾರಾ ಬಂದ್ರಪ್ಪ ಇನ್ನೇನು ಬರಬಾರ್ದು ತಡಿ ಅಂತ್ಹೇಳಿ ಮನಸ್ನಾಗೇನೊ ಒಂದು ಇಟ್ಕೊಂಡು ಒಂದು ಯೋಚಿಸಿ ಖಾರಾಯ್ತು ಉಪ್ಪೋ ಹಾಗೆಲ್ಲ ಹೆಚ್ಚಿಗೆ ಮಾಡಿಬಿಡೋರು ಅದಕ್ಕೆ ಮನುಷ್ಯನ ಭಾವನೆಗಳು ಮತ್ತು ವಿಚಾರಗಳು ಇರ್ತಾವಲ್ಲವಾ ಅದರಲ್ಲಿ ಯಾವುದೋ ಒಂದು ಕುಟುಂಬ ನಾವು ನಮ್ಮೋರು ಅಂತ ಯಾವಾಗ ನಮ್ಮ ತಲೆಯಾಗ್ ಬರುತ್ತೆ ಯಾವಾಗ ನಾವು ಅವ್ರಹತ್ರ ಚೆನ್ನಾಗಿರ್ಬೆಕನಿಸುತ್ತೆ ಆಗ ಅವ್ರಹತ್ರ ನಾವು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅವರು ನಮ್ಮೋರಂತೇಳಿ ತಲೆಗಿರ್ಬೇಕು ಅಂದ್ರೆ ಮಾತ್ರ ಎಲ್ಲರೂ ಕೂಡ ಮಾಡಿದ್ರೆ ಈ ಸಮಾರಂಭ ನಿಜ ಹೇಳ್ತಿನಿ ಹಿಂದಿನ ಕಾಲದಾಗಾ ಈ ಸಮಾರಂಭಗಳ್ ಬಂದಾಗ ತುಂಬ ಖುಷಿಯಾಗಿರೊರೆಲ್ಲ ನಾ ಬಾ ನಾನು ನೋಡಿದ ಪ್ರಕಾರ ಈಗಿನ ಕಾಲ್ದಲ್ಲಂತೂ ಅದೆಲ್ಲ ಇಲ್ಲವೇ ಇಲ್ಲ ಭಾಳ ಅಪರೂಪ ಆಗೇತಿ ಈಗಲೂ ನಮ್ಮಮನೇಲ್ಲಿ ಏನಾನ ನಮ್ಮ ತಾಯೋರು ಇದ್ದಾಗಾಯ್ತು ಅವಾಗ ನಮ್ಮ ತಾಯೋರು ಇದ್ದಾಗಾಯ್ತು ನಮ್ಮ ತಾಯೋರ ಜೊತೆ ನಾ ಅಡುಗೆ ಮಾಡಿ ನಾನೇ ಹೀಗ್ ಮಾಡ್ತೀನ್ ಬೇ ಹಾಗ್ ಮಾಡ್ತೀನ್ ಬೇ ಅಂತ ಹೇಳ್ತಿದ್ದೆ ಅವಾಗ ಏನು ಅನಿಸುತ್ತೆ ಮ ನಿನ್ಗೇನು ಬರ್ತತೋಗಲೋ ಅಂತ ನಕಲಿ ಮಾಡೋರು ಇಲ್ಲ ಬೇ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಹೀಗೆ ಅನ್ನೋದು ಆಯಿತಪ್ಪಾ ನಂತರ ಹೇಗಂದ್ರ ಅಡುಗೆ ಮಾಡೋರ ಜೊತೆ ಅದು ನಮ್ಮ ತಾಯಿ ಜೊತೆಗೆ ಅದೊಂದು ಕಳಿತಿದ್ದ ಸಮಯ ಅದೊಂಥರ ನಮ್ಮ ಭಾಳಾ ಮನಸಿಗೆ ಖುಷಿ ಕೊಡೋದು ಈಗೆಲ್ಲ ತಾಯಿ ಮಾಡ್ತಾಯಿದ್ದರೆ ಯಾವ ಮಗಾನೂ ಮಾಡೋಲ್ಲ ಸೊಸೆಯೂ ಮಾಡೋಲ್ಲ ಏ ನಿಮ್ಮಅತ್ತೆ ಜನ ಹೀಗಿದ್ದಾರೆ ಏ ನಮ್ಮ ತಾಯಿ ಮಾಡ್ತಾಳೆ ಬಿಡು ತಾಯಿ ಮಾಡೋ ಕಷ್ಟಪಟ್ಟು ಮಾಡ್ತಂದರೆ ಕೇರ್ ಮಾಡ್ದಂಥ ಕಾಲ ಇದು ಆ ಥರ ಇರಬಾರ್ದು ಯಾಕಂತಂದರೆ ಯಾವುದೇ ಕೆಲಸ್ದಲ್ಲಾಯ್ತು ಭಾವನೆಗು ನಾವು ಚೆನ್ನಾಗ್ ಮಾತಾಡ್ತಿದ್ವಿ ಅಂದ್ರೆ ಎಲ್ಲ ಅವ್ರ ಜೊತೆ ನಾವು ಕೆಲಸ ಯಾವುದೇ ಕೆಲ್ಸದಲ್ಲಿ ಇನ್ವಾಲ್ ಇನ್ವಾಲ್ವ್ ಆದ್ವಂದ್ರೆ ಏನೋ ಒಂಥರಾ ಮನುಷ್ಯನಿಗೆ ಮನಸಿಗೆ ಎಲ್ಲ ಥರದ್ದು ಖುಷಿ ಸಿಗುತ್ತದು ಜೀವನಾ ಹೊಂದಾಣಿಕೆ ಭಾವನೆ ವಿಚಾರಗಳು ಅಂತೆಲ್ಲ ನಮ್ಮದು ನಮ್ಮ ಕುಟುಂಬ ಅಂತೊಂದಿತ್ತಂದರೆ ಭಾವನೆಗಳು ವಿಚಾರಗಳು ಚೆನ್ನಾಗೆ ಎಲ್ಲರೂ ಇವನ್ನೆಲ್ಲಾ ಚೆನ್ನಾಗ್ ತಲೆಗಿಟ್ಕೊಂಡು ನಮ್ಮವರು ಅಂತೆಲ್ಲ ಯಾವಾಗ ನಾವು ಕೂತ್ಕೊತೀವಿ ಒಂದುಕಡೆ ಎಲ್ಲರೂ ಚೆನ್ನಾಗ್ ಮಾತಾಡ್ಕೋತಿವಿ ಏನೇ ಯಾವುದೇ ಕೆಲಸ ಬಂದು ಅಡುಗೆ ಮನೆ ಇರ್ಬೋದು ಒಂದು ಏನೋ ಡೆಕೋರೇಷನ್ ಮಾಡೋದರಿಂದ ಯಾವುದೇ ಇರ್ಬೋದು ಒಂದು ಏನಾದರೂ ತಾಯೋರು ಮಾಡೋದು ಆ ಸಮಾರಂಭದಲ್ಲಿ ಏನೋ ಒಂದು ಅದು ಅತಿಥಿಗಳು ಕರೆಯೋ ರೀತಿ ಯಾವುದೇ ಇದ್ದಾಗ ಮನಸ್ಪೂರ್ವಕವಾಗಿ ಏನೋ ನಾವು ಒಳ್ಳೇದಾಗಲೀ ಅಂತ ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಯಾಕಂದರೆ ಎಲ್ಲರದು ಚಂದಇಲ್ದದ್ದು ಚೆನ್ನಾಗಿ ನಡ್ಕೊಂಡೋಗುತ್ತೆ ವಿಚಾರಗಳು ಭಾವನೆಗಳು ಹೇಗಿರ್ತಾವಂದ್ರ ಕೆಲವೊಬ್ಬರು ಈಗ ಹೇಗಿದ್ದಾರಂದ್ರೆ ಏಯ್ ಮಾರಾಯಾ ನಮ್ಮದೇ ನಮಗಿಲ್ಲ ಅವ್ರದ್ದೇನು ನೋಡೋದ್ ಬಿಡೋ ಇವೆಲ್ಲ ಯಾಕಪ್ಪ ನಮ್ದೇ ನಮಗೆ ರಗಳೆ ಅವದ್ಯಾ ರಗಳೆ ಮುಚ್ಕೊಂಡು ಕೂತ್ಕೋ ನೀನು ಅನ್ನೋರೆ ಜಾಸ್ತಿ ಆಗ್ಯಾರೆ ಅಂದ್ರೆ ಹೇಗೈತಂದ್ರೆ ಮನುಷ್ಯ ಆರೋಗ್ಯವಾಗಿಯೂ ಇಲ್ಲ ಆರೋಗ್ಯವಾಗಿಲ್ಲಾಂದ್ರುನೂ ಮನಸ್ಸಿನ ಆರೋಗ್ಯ ಅಲ್ಲ ಮನುಷ್ಯನ ಮನಸು ಸಹಿತ ಆರೋಗ್ಯ ಇಲ್ಲ ಇವಾಗ ಮನುಷ್ಯ ನಿಜ ಹೇಳ್ತಿನಿ ನಾವು ಏನು ತಿಂದರೂ ನಾವು ಖುಷ್ ಖುಷಿಯಾಗಿ ಯಾವುದೇ ಚಿಂತೆ ಇಲ್ದಿರಾ ಬೇಕಾದ್ದು ತಿಂದರೂ ಮನುಷ್ಯಾಗ್ ತಡ್ಕೊಳ್ಳೊ ಶಕ್ತಿ ಇರತ್ತಂತೆ ಮನಸು ಸರಿ ಇಲ್ಲ ಭಾವ್ನೆನೂ ಸರಿ ಇಲ್ಲ ಇನ್ನೇನು ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ವಿಚಾರ ಮಾಡೋದು ಈ ಥರ ಎಲ್ಲ ಮಾಡಿದರೆ ಏನಾಯ್ತಂದರೆ ಭಾವ್ನೆಗಳು ಸರಿ ಇಲ್ಲಾಂದರೆ ಇನ್ನೊಬ್ರ ಬಗ್ಗೆ ನಾವು ವಿಚಾರ ಮಾಡೋದು ಸರಿ ಇಲ್ಲಾಂದರೆ ನಮ್ಮ ದೇಹ ನಾವೇ ಸುಟ್ಕೊಂಡಂಗೆ ಯಾಕಂದ್ರೆ ನಾವು ಸರಿ ಇದ್ದರೆ ನಾವು ಚೆನ್ನಾಗಿದ್ರೆ ಖುಷಿ ಖುಷಿ ಇನ್ನೊಬ್ರನ್ನು ಒಳ್ಳೇದು ಬಯಸಿದ್ರೆ ಮಾತ್ರ ನಮ್ಗೆ ಒಳ್ಳೆದಾಗುತ್ತೆ ಆ ಒಂದು ಕಾರಣಕ್ಕೆ ಭಾವ್ನೆಗಳು ಚೆನ್ನಾಗಿರ್ಬೇಕು ಇನ್ನೊಬ್ಬರ ಬಗ್ಗೆ ನಾವು ಏನು ಕೆಟ್ಟದಾಗಿ ಮಾತಾಡಬಾರ್ದು ಅವರಂಗೆ ಇವರಂಗೆ ಇವನಂಗೆ ಅವೆಲ್ಲ ಬಿಟ್ಬಿಡ್ಬೇಕು ಇರೋದು ನಾಲ್ಕು ದಿನದಲ್ಲಿ ಚೆನ್ನಾಗಿ ಆಯಿತಪ್ಪಾ ಏನು ಈ ಜೀವನದಾಗ ಅನ್ನೊದು ಕೆಲವೊಬ್ರಿದ್ದಾರೆ ಏನೈತಲೇ ಜೀವನದಾಗ ಬಾ ಲೇ ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ನೋರು ನಮ್ಮ ಕಡೆ ಈಗಲೂ ಅಂತಿರ್ತಾರೆ ಯಾಕಂದ್ರೆ ಅವ್ರ ಮನಸ್ಸಿನಾಗೇನು ಕಲ್ಮಷ ಇರೋಲ್ಲ ಭಾವ್ನೆಗಳು ಶುದ್ದವಾಗಿರ್ತಾರಲ್ಲ ಅವ್ರ ಬಾಯಿ ಅವ್ರ ಮನಸ್ಸಿನಾಗೆ ಯಾವುದೂ ಕಲ್ಮಷ ಇರೋಲ್ಲ ಚೆನ್ನಾಗೇ ಇರ್ತಾನವ್ನು ಭಾವ್ನೆಗಳು ಚೆನ್ನಾಗಿತ್ತಂದ್ರೆ ಯಾವುದೇ ಕಲ್ಮಷ ಇರೋಲ್ಲ ಮನಸಿನಲ್ಲಿ ಅದೇ ವಿಚಾರ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಅವೆಲ್ಲ ಬಿಟ್ಬಿಡಬೇಕು ಬಿಟ್ಟು ಆರಾಮಾಗಿ ಹೆ ಚೆನ್ನಾಗಿರೋಣ ಬಾರೋ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ನಿಜ್ವಾಗಲೂ ಅವರೆಲ್ಲ ಕೆಲವೊಬ್ಬರು ಖುಷಿಯಾಗಿರೋದು ನೋಡಿದ್ನಂದ್ರೆ ನಮಗೂ ಒಂಥರ ಅದೇ ಥರ ಇರಬೇಕಪ್ಪಾ ಅನ್ಸುತ್ತೆ ದುಡ್ಡು ಮುಖ್ಯ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ವಿಚಾರಗಳು ಭಾವ್ನೆಗಳು ಅವ್ರ ಬಗ್ಗೆ ಒಬ್ರ ಬಗ್ಗೆ ನಾವೇನೂ ಅನ್ನಬಾರ್ದು ಆ ಥರಾ ಎಲ್ಲರೂ ಚೆನ್ನಾಗಿದ್ದು ಕೂಡಿಕೊಂಡ್ವಿ ಏನೋ ಒಂದು ಈ ಅಡುಗೆ ಸಮಾರಂಭಗಳಿರ್ತಾವಲ್ಲ ಆ ಮನೆಯಲ್ಲಿ ಯಾವುದೇ ಸಮಾರಂಭ ಇದ್ರು ಕೂಡಿ ಮಾಡ್ತೀವಲ್ಲ ಅದೊಂಥರಾ ಸಿಕ್ಕಾಪಟ್ಟೆ ಛಲೊ ಆಗುತ್ತೆ ಯಾಕಂತಂದರೆ ಎಲ್ಲರಿಗೂ ಒಳ್ಳೇದು ಅದು ಮಾಡೋದರಿಂದ ಚೆನ್ನ್ನಾಗಿರ್ತಿವಿ ಆರೋಗ್ಯವಾಗಿರ್ತೀವಿ